ಹಾಂ ಯಾ ಅಲೋ ಯಾರು ಪೋನ್ ಮಾಡಿದ್ರಿ ಆಯಿತು ನಾವು ಹೂ ಮಾರಲಿಕ್ಕೆ ಹೂ ಮಾರಲಿಕ್ಕೆ ನಾವು ಬಂದವರು ಹೂ ಮಾರ್ಲಿಕ್ಕೆ ಇಟ್ಟಿದ್ದೇವೆ ಯಾವುದು ಬೇಕಾದರೆ ಬನ್ನಿ ಇಲ್ಲಿ ಬನ್ನಿ ನೋಡಿ ನಮ್ಮ ಹತ್ರ ಸಾಧಾರಣ ನಿಮಗೆ ದೇವರಿಗೆ ಹಾಕೋದು ಮದುವೆಗೆ ಹಾಕು ಹೂ ಮದುಮಗಳಿಗೆ ಅದೆಲ್ಲ ಹೂವು ಉಂಟು ಸೇವತಿಗೆ ಉಂಟು ಮಲ್ಲಿಗೆ ಉಂಟು ಜಾಜಿ ಉಂಟು ಗುಲಾಬಿ ಉಂಟು ಮಲ್ಲಿಗೆ ನೋಡಿ ನಮ್ಮದು ಊರಿದ್ದು ಮಲ್ಲಿಗೆ ಆದ್ರೆ ಇನ್ನೂರು ಐವತ್ತು ಆಗ್ತದೆ ಒಂದು ಚಂಡಿಗೆ ಸೇವಂತಿ ಸೇವಂತಿಗೆ ಒಂದು ಮಾರಿಗೆ ನಿಮಗೆ ಈಗ ಅಂದು ನಲ್ವತ್ತು ರೂಪಾಯಿ ಮತ್ತೆ ನೂರಕ್ಕೆ ಆದರೆ ನಿಮಗೆ ಎಂಬತ್ತು ರೂಪಾಯಿ ಆಗೆಲ್ಲ ಬರ್ತದೆ ಕೊಡುವ ಮದುವೆಗೆ ಎಲ್ಲ ಡಿಸೈನ್ ಟೈಪ್ ನಮ್ಮ ಹತ್ರ ಎಲ್ಲ ಕಡೆದ್ದು ಹೂ ಉಂಟು ಬನ್ನಿ ಅದು ಎಲ್ಲ ಕೊಡುವ ಮದುವೆದು ಮಾಲೆ ಎಲ್ಲ ನಾವು ರೆಡಿ ಮಾಡಿ ಕೊಡುವವರೇ ಅದಕ್ಕೆ ಮಾಲೆಗೆ ಎಷ್ಟು ಒಂದು ಇನ್ನೂರು ಎಂಬತ್ತು ರೂಪಾಯಿ ಆಗ್ತದೆ ಎರಡು ಎರಡಕ್ಕೆಲ್ಲ ಒಂದಕ್ಕೆ ಐನ್ನೂರು ಅರ್ವತ್ತು ಆಗ್ತದೆ ಗೊಂಡೆ ಹೂ ನಿಮಗೆ ಅದು ಮಾಲೆ ನಾವೇ ಹಾಕಿ ಕೊಡ್ತೇವೆ ಎಲ್ಲ ಡೆಕೊರೇಷನ್ ಮಾಡ್ತೇವೆ ನಾವು ಜನ ಕಳಿಸ್ತೇವೆ ಅಲ್ಲಿ ಅದೇ ಎಲ್ಲ ಬರ್ತಾರೆ ಅದು ನಿಮಗೆ ನಾವು ಸ್ಕ್ವೆಯರ್ ಫಿಟ್ ನೋಡಿ ಒಂದು ಐದು ಸಾವಿರದಿಂದ ಹತ್ತು ಸಾವ್ರದವರೆಗೆ ಬರ್ತದೆ ಹೌದೌದು ಹೌದೌದು ಆಯಿತು ಎಲ್ಲ ಕೊಡುವ ನೋಡುವ ಸ್ವಲ್ಪ ಜಾಸ್ತಿ ಇಲ್ಲಪ್ಪ ಅದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡುವ ಜಾಸ್ತಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಒಂದು ಐದು ಐದು ಐದು ರೂಪಾಯಿ ಬಿಡ್ಬಹುದು ಅಷ್ಟೇ ಅಲ್ಲ ನಮ್ಮ ಹತ್ರ ಒತ್ತಾಯ ಏನಿಲ್ಲ ನಿಮಗೆ ಬೇಕಾದರೆ ನೀವು ತಗೊಳ್ಳಿ ಯಾಕೆಂದ್ರೆ ಹಾಗೇನಿಲ್ಲಪ್ಪ ನಮಗೆ ಸಹ ಅಲ್ಲಿ ಧರ್ಮಕ್ಕೆ ಸಿಗೋದಿಲ್ಲಲ್ಲ ನಾವು ದುಡ್ಡು ತಗೊಂಡು ಅಲ್ಲಿ ಬಿಡುವುದಿಲ್ಲಲ್ಲ ಹಾಂ ಆಯ್ತು ಆಯ್ತು ಆಯ್ತು ಹ್ಞೂ